ಮಕ್ಕಳು ಚಿತ್ರ ಬಿಡಿಸಲು ಮತ್ತು ಬಣ್ಣ ತುಂಬಲು ಚಿಕ್ಕ ವಯಸ್ಸಿನಿಂದಲೇ ಪ್ರಾರಂಭಿಸುತ್ತಾರೆ ಇತ್ತೀಚಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಇದೆಲ್ಲವು ಉಂಟು ಅದಕ್ಕೆ ಸರಿಯಾದ ವಯಸ್ಸು ಸೂಕ್ತ ಎಂದರೆ ಆರರಿಂದ ಹತ್ತು ವರ್ಷ ಮೇಲ್ಪಟ್ಟವರು ಇದನ್ನು ಪ್ರಾರಂಭಿಸಬಹುದು ಏಕೆಂದರೆ ಆರು ವರ್ಷ ಅಥವಾ ಏಳು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಸ್ವಲ್ಪ ಬುದ್ದಿ ಇರುತ್ತದೆ ಅಂದರೆ ಬಣ್ಣವನ್ನು ಗುರುತಿಸುವುದು ಯಾವ ಚಿತ್ರಕ್ಕೆ ಯಾವ ಬಣ್ಣ ಸೂಕ್ತ ಎಂದು ತಿಳಿದಿರುತ್ತಾರೆ ಹಾಗಾಗಿ ಆರರಿಂದ ಹತ್ತು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಚಿತ್ರ ಬಿಡಿಸುವುದು ಮತ್ತು ಬಣ್ಣ ತುಂಬುವ ಕಲೆಗಾರಿಕೆ ಸೂಕ್ತ ಎಂದು ಹೇಳುತ್ತೇನೆ